ಹಲೋ ಸರ್ ನಮಸ್ತೆ ರೀ ನನ್ನ ಹೆಸರು ಸಿಂಡ್ರಲ್ಲ ಅಂತ ರೀ ನಾ ಟೆನ್ನಿಸ್ ಪ್ಲೇಯರ್ ಇದ್ದೆ ಕೈ ಪೆಟ್ಟಾಗಿತ್ತು ಜಸ್ಟ್ ಇಂಜಿ ಇಂಜುರಿಯಾಗ್ಯದ್ರಿ ಅದಕ್ಕೆ ಹಾಂ ರೀ ಎರಡು ಎರಡು ದಿನ ಆಯ್ತ್ರಿ ಹಾಂ ರೀ ಇಲ್ಲ ಟೆನ್ನಿಸ್ ಆಡ್ಲತ್ತುರ ರೀ ಹೋಗಿಲ್ರಿ ನಾ ಕಮ್ ಐತಿ ಏನೋ ಅನ್ಕೊಂಡು ಕೇರ್ಲ್ ಕೇರ್ ಮಾಡಿಲ್ಲ ಅದಕ್ಕ ಹಾಂ ರೀ ಪೇಯ್ನ್ ಅದ ಮೆಡಿಸನ್ ತಕೊಲತಿಲ್ಲ ರೀ

ಹಾಂ

ಹ್ಞೂ ಹಾಂ ಸರ್ ಚೀಟಿ ಎಷ್ಟು ರೂಪಾಯಿ ಕೊಟ್ಟಿರ ರೀ ಈಗ ಸದ್ದಕ್ ಕಮ್ ಮಾಡ್ಲತ್ತರ ಎಂಡ್ರ ಒನ್ ಮೆಡಿಸನ್ ಎಂಡ್ರ ಹೇಳ್ತಿರೇನು ಓಕೆ ಸರ್ ಮತ್ತು ಕ್ಲಿನಿಕ್ಕ ಯಾವ್ಗ ತೆಗಿತೀರ ರೀ ಸೆ ಆಗೈತಲ್ಲ ರೀ ಯವಾಗ ಬಾ ಅಂತಿರ್ರಿ ಇವತ್ತು ಬರ್ಬೋದು ರೀ ತೋಳು ಪೇಯ್ನ್ ಆಗ್ಲತ್ತರ ಓಕೆ ಸರ್ ನಾಳೆಗೆ ಬರ್ತಿನಿ ಒಂಬತ್ತು ಗಂಟೆ ಹಾಂಗೆ ಬರ್ತೀನಿ ಇಲ್ಲ ರೀ ಎಂತಿಲ್ಲ ಓಕೆ ಸರ್ ಓಕೆ ತ್ಯಾಂಕ್ ಯು